ಹಾಂ ಹೇಳ್ರಿ ಅಣ್ಣ ನಾ ಪ್ರಿನ್ಸಿಪಲ್ ಅದೇನೆ ಹಾಂ ಹೇಳ್ರಿ ನಿಮ್ಮ ಮಗ ಅಂತು ಡೈಲಿ ಕಾಲೇಜ್ ಬರೋಲ್ಲ ಓದಲ್ಲ ಕೆಟ್ಟವರೆ ಇದನ್ನ ನಮ್ಮ ರೂಲ್ಸ್ ಒಂದೂ ಫಾಲೋ ಮಾಡೋಲ್ಲ

ಫೈಟಿಂಗ್ ಮಾಡ್ತಾ

ಹೌದು ರೀ ಏನು ಮಾಡ್ತಿರೋ ಏನು ಬಿಡ್ತೀರೋ ನಂಗಂತು ಗೊತ್ತಿಲ್ಲ ಅವನಂತು ಏನು ಹೇಳಬೇಕೋ ಏನು ಬಿಡಬೇಕೋ ಕಾಲೇಜ್ ಫುಲ್ ನಿಂತಾನೆ ಕರೆಕ್ಟ್ ಸ್ಕೂಲಿಗೆ ಬರಲ್ಲ ಹಾಂ ಅಲ್ಲಿಗೆಲ್ಲಾ ದೋಸ್ತಿ ಕಟ್ಕೊಂಡು ಬರ್ತಾನೆ ಕೈಗೆ ಬರಲ್ಲ ರೀ ಒಟ್ಟನೆ ಬರ ಎಂಟು ಗಂಟೆಗೆ ನಮ್ದು ಸ್ಕೂಲ್ ಸ್ಟಾರ್ಟಾಗದು ಅವ ಬರದು ಎಂಟೂವರೆಗೆ ಹ್ಞೂ ನಿಮ್ಮ ಮನೆಗೆ ನಿಮ್ಗೆ ಸುಳ್ಳು ಹೇಳಿ ಬರ್ತಾನಷ್ಟೆ ಒಂದು ರೂಲ್ಸ್ ಅಂತು ಫಾಲೋನೆ ಮಾಡೋಲ್ಲ ಹಾಂ ಹಾಂ ನಾವೇ ಮನ್ಯಾಗೆ ಹೊಡಿತೀರಿ ಏನು ಮಾಡ್ತೀರಿ ಹೇಳೋರಿಲ್ಲ ಅವ್ರಿಗೆ ಕೇಳಲ್ಲರಿಗೆ ಏನು ಮಾಡಬೇಕು ನೀವು ಮನಿಗೆ ಬರ್ತಾನಲ್ಲ ಮನಿಗೆ ಬಂದಾಗ ಒನ್ ರೂಮ್ಯಾಗೆ ಕರ್ಕೊಂಡು ಹೋಗಿ ಚಂದ ಹೊಡೀರಿ ಅವ್ನಿಗೆ ಕೈಗೆ ಬಡಗಿ ಗಿಡ್ಗಿ ತೊಗೊಂಡು ಹೊಡೀರಿ ನೀವು ಅಂದ್ರೆ ಸೀದಾ ಬರ್ತಾನೆ ಅವ ಏ ಮಾ ಹೊಡೆದ್ರೆ ಅವ್ರು ಹಂಗೆ ಹೊಡೆಯಲ್ಲ ಹೊಡೆದ್ರೆ ಯಾಕೆ ಅವ್ರು ಹಿಂಗೆ ಇರ್ತಾರೆ ನಮ್ಗೆ ಎಷ್ಟೆಲ್ಲ ಎಷ್ಟು ಕೊಡ್ತೀವಿ ಹೊಡಿತೇ್ವೆ ಅಂತ ಜೋರು ಯಾಕೆ ಮಾಡ್ತೀರಿ ಭಾಳ ಜೋ ಮಾಡ್ದ್ರೆ ಮೈಮ್ಯಾಗೆ ಬಂದು ಕೂಡ್ತಾರೆ ರೀ ಆವ್ರ್ಗೆ ಜೋ ಮಾಡೋಕೆ ಹೋಗ್ಬಾರ್ದು ನೀವು ಎಷ್ಟು ಕರೆಕ್ಟ್ ಹೊಡಕೊಂಡೆ ಅಂಜಿಕೆ ಮೇಲಿದ್ರೆ ಅಂದ್ರೆ ಅವ್ರು ಸುಧಾರ್ಸ್ತಾರೆ ಒಂದು ದಿವ್ಸ ಸ್ಕೂಲಿಗೆ ಬರ್ತಾನೆ ಒಂದಿನ ಓದಲ್ಲ ಏನು ಮಾಡೋಲ್ಲ ಮೂಲೆ ಕುಂತ್ಕೊಂಡು ನಿದ್ದೆ ಮಾಡ್ತಾನೆ ಒಬ್ರು ಇದ್ದರೇನೆ ಆ ಒಬ್ಬನನ್ನು ಅಂತೀರಿ ಅಂಜಿಕೆ ಇರಬೇಕು ಓದೋ ಬೊ ಓದು ಅಂತ ಹೇಳ್ಬೇಕು ನೀವು ಡೈಲಿ ಮನ್ಯಾಗೆ ಕುಂದ್ರಸ್ಕೊಂಡು ಅವನಿಗೆ ನೀವು ಹೇಳಿ ನೀವು ಹೇಳ್ದ್ರೆ ನೀವು ಹೇಳಿದ್ರೆ ಯಾರು ಓದಲ್ಲ ರೀ ನೀವು ಹೇಳಬೇಕು ಓದೋ ಹಂಗು ಹಿಂಗ್ ಅಂತ ನೀವೆಲ್ಲ ಹೇಳಿಕೊಡ್ಬೇಕು ನಮ್ದು ಅಂತು ರೂಲ್ಸು ಫಾಲ ಮಾಡೋಲ್ಲ ನೀವು ಮನೆ ಬಂದಾಗ ಹೊಡ್ದು ಕೇಳಿಸೆ ನೀವು ಒಂದು ದಾರಿಗೆ ತಂದು ನಿಂದರ್ಸ್ಬೇಕು ಹ್ಞೂ ಇಲ್ಲಾಂದ್ರೆ ನಾ ಟೀ ಸಿ ಬರ್ದ್ಕೊಡ್ಬೇಕು ಆತದೆ ನೋಡ್ರಿ ಮತ್ತೆ ಹಂಗಂದ್ರ್ ಹೆಂಗ್ ಓದಲ್ಲ ರೀ ಅವನಿಂದಲ ಹುಡ್ಗುರು ಹಾಳು ಕರೆಕ್ಟ್ ಅವ್ನಿಗೆ ಬರದು ನಮ್ಮ ಸ್ಕೂಲಿಗೆ ಬರ್ಬೇಕಿತ್ತು ಅಂದ್ರೆ ಕರೆಕ್ಟ್ ಇನ್ಫಾಮ್ ಹಾಕ್ಕೋ ಅಂತೇಳ್ರಿ ಓದು ಅಂತೇಳರಿ ಅದೇ ನಿಮ್ಮ ಜವಾಬ್ದಾರಿ ನೋಡಿ ರಿ ರೂಲ್ಸ್ ಫಾಲೋ ಗೋ ನಮ್ಮ ಸ್ಕೂಲಿನ ರೂಲ್ಸ್ ಎಲ್ಲ ಫಾಲೋ ಮಾಡ್ಬೇಕು ಅವ ಕರೆಕ್ಟ್ ಇನ್ಫಾಮ್ ಕಟಿಂಗ್ ಫಸ್ಟ್ ಇರ್ಬೇಕು ನಮ್ಮ ಕೈಯಾಗೆ ಏನಿಲ್ಲ ಎಲ್ಲ ನಿಮ್ಮ ಕೈಗೆ ಇದೆ ನೋಡಿರಿ ಹ್ಞೂ ನೀವು ಎಲ್ಲ ಕರೆಕ್ಟ್ ಇತ್ತು ನಾವೆಲ್ಲ ಚಂದ ನೋಡ್ಕೋತೀವಿ ಇಲ್ಲಿ ಏನು ಮಾಡ್ತೀರೋ ಏನು ಬಿಡ್ತಿರೋ ಗೊತ್ತಿಲ್ಲ ಸಲ್ಪ ಅಂಜಿಕೋತ ಇರಿ ಅಷ್ಟೇ ಸಾಕು ಅವ್ನಿಗೆ ಆಮೇಲೆ ನಾ ನೋಡ್ಕೊಂಡು ಇರ್ತೀವಿ ಅಂತ ನೀವು ಸ್ವಲ್ಪ ಅಂಜ್ಕೊಂಡು ಇದ್ರೆ ಹ್ಞೂ ಹೇಳ್ಡ್ರಿ ಅವ್ನಿಗೆ ಕರೆಕ್ಟ್ ಸ್ಕೂಲಿಗೆ ಬಂದು ಓದು ಯೂನಿಫಾಮ್ ಹಾಕೊಂಡು ಬಾ ಅಂತೇಳು ಅಷ್ಟೇ ಸಾಕು ನಮಸ್ತೆ ಇಡಲೇ ರೀ